ನನಗೆ ತುಂಬ ಇಷ್ಟವಾದ ಸೀಸನ್ ಅಂದರೆ ಚಳಿಗಾಲ ಅಂದರೆ ಇವಾಗ ಸೆಪ್ಟೆಂಬರ್ ಎಂಡ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಈ ಸೀಸನ್ ನನಗೆ ತುಂಬ ಇಷ್ಟ ಯಾಕೆಂದರೆ ನನಗೆ ಪ್ರವಾಸ ಹೋಗೋದಂದ್ರೆ ಬಹಳ ಇಷ್ಟ ನಾವಿರೋದು ಮಲೆನಾಡಾ ಮಲೆನಾಡಲ್ಲಿ ಮಳೆ ಜಾಸ್ತಿ ಮಳೆ ಜಾಸ್ತಿಯಾಗಿರೋದ್ರಿಂದ ಈ ಮಳೆಗಾಲದಲ್ಲಿ ಮೇ ಎಂಡಿಂದ ಸೆಪ್ಟೆಂಬರ್ವರೆಗೂ ತುಂಬಾ ಮಳೆ ಜಾಸ್ತಿ ಈ ಮಳೆಗಾಲದಲ್ಲಿ ನಾವು ಪ್ರವಾಸ ಹೋಗೋದೆಲ್ಲ ಬಹಳ ಕಷ್ಟ ಯಾಕೆಂದರೆ ಯಾವ ಟೈಮಲ್ಲಿ ಜಾಸ್ತಿ ಮಳೆ ಆಗಿ ಎಲ್ಲಿ ಮರ ಬಿದ್ದಿರತ್ತೋ ಯಾವ ರೋಡ್ ಬ್ಲಾಕ್ ಆಗಿರತ್ತೋ ಯಾವ ಬ್ರಿಡ್ಜ್ ಬಿದ್ದಿ ತುಂಬೋಗಿರತ್ತೋ ಒಂದೂ ಗೊತ್ತಾಗಲ್ಲ ಅದಕ್ಕೆ ಮಳೆಗಾಲ ಅಂತಂದರೆ ಜಾಸ್ತಿ ನಾವು ಎಲ್ಲೂ ಹೋಗಲ್ಲ ಅದಾದ ಮೇಲೆ ಬೇಸಿಗೆ ಏನಿವಾಗ ಫೆಬ್ರವರಿ ಮಾರ್ಚಿಂದ ತುಂಬ ಬಿಸಿಲು ಆ ಬಿಸಿಲಲ್ಲಿ ಒಂದು ಕಡೆಯಿಂದ ಒಂದು ಕಡೆ ಹೋಗೋಷ್ಟ್ರೊಳಗೆ ಸುಸ್ತಾಗಿ ಹೋಗ್ಬಿಡತ್ತೆ ಮತ್ತೆ ಊಟ ಚೇಂಜ್ ಆಗೋದು ನೀರು ಚೇಂಜ್ ಆಗೋದು ಆವಾಗ ತುಂಬ ಕಷ್ಟ ಆಗ್ಬಿಡತ್ತೆ ಅದೇ ಈ ಚಳಿಗಾಲ ಆದರೆ ನನಗೆ ಟ್ರಾವಲ್ ಮಾಡಕ್ಕೆ ಬಹಳ ಚೆನ್ನಾಗಿರುತ್ತೆ ಅಂದರೆ ಪ್ರವಾಸ ಹೋಗಕ್ಕೆ ಒಳ್ಳೆ ಸೀಸನ್ ಅಂತಾನೇ ಹೇಳ್ಬೋದು ಆವಾಗ ಆವಾಗಿನ್ನು ಮಂಜು ಮಂಜು ಬೀಳ್ತಾ ಇರತ್ತೆ ಈ ಕಡೆ ತುಂಬ ಬಿಸಿಲೂ ಇರಲ್ಲ ತಂಪಿರತ್ತೆ ವಾತಾವರಣ ಆವಾಗ ಒಂದು ಕಡೆಯಿಂದ ಒಂದು ಕಡೆ ಹೋಗಕ್ಕೆಲ್ಲ ಬಹಳ ಚೆನ್ನಾಗಿರತ್ತೆ ಮತ್ತೆ ಹೊಸ ಚಿಗುರೆಲ್ಲ ಬಂದಿರತ್ತಾ ಗ್ರೀನ್ ಹಸಿರು ಹಸಿರಾಗಿರತ್ತೆ ನೋಡಕ್ಕೆಲ್ಲ ಚೆನ್ನಾಗಿರತ್ತೆ ನಾವು ಹೆಚ್ಚಾಗಿ ಮಡಿಕೇರಿ ಕೊಡಗು ಈ ಕಡೆ ಎಲ್ಲ ಪ್ರವಾಸ ಹೋಗಬೇಕೆಂದರೆ ಈ ಈ ಚಳಿಗಾಲ ಟೈಮಲ್ಲಿ ಹೋದರೆ ಅಲ್ಲಿ ತುಂಬ ಚೆನ್ನಾಗಿರತ್ತೆ ನೋಡಕ್ಕೆ ಎಲ್ಲ ಕಡೆ ಹೋಗಕ್ಕೆ ನೋಡಕ್ಕೆ ಎಲ್ಲ ತುಂಬ ಚೆನ್ನಾಗಿರತ್ತೆ ಆಮೇಲೆ ಮತ್ತೊಂದು ಯಾಕೆ ನನಗೆ ಈ ಚಳಿಗಾಲ ಅಂದರೆ ಇಷ್ಟ ಅಂದರೆ ಚಳಿಗಾಲದ ಟೈಮಲ್ಲಿ ನಮಗೆ ಜಾಸ್ತಿ ಮಳೆ ಅಂತೂ ಇರಲ್ಲ ಅದು ತೊಂದರೆ ಇಲ್ಲ ಈ ಕಡೆ ಬಿಸಿಲೂ ಜಾಸ್ತಿ ಇರಲ್ಲ ಸೊ ತಂಪಾಗಿರತ್ತೆ ವಾತಾವರಣ ಆವಾಗ ನಾವು ಸ್ವಲ್ಪ ಕೂಲಾಗಿ ಎಲ್ಲ ಕಡೆ ಹೋಗ್ಬರ್ಬೋದು ಮತ್ತೆ ನಮ್ಮೂರ ಹತ್ರ ಜೋಗ ಫಾಲ್ಸ್ ಇದೆ ಜೋಗ ಫಾಲ್ಸ್ ಅಷ್ಟೆ ಮಳೇಲಿ ತುಂಬಿ ತುಳುಕ್ತಿರತ್ತಾ ಈ ಚಳಿ ಟೈಮಲ್ಲಿ ಆವಾಗೆಲ್ಲ ಸ್ವಲ್ಪ ನೀರು ಕಡಿಮೆ ಆಗಿ ಹಸಿರು ಹಸಿರಾಗಿರತ್ತೆ ಆಮೇಲೆ ಈ ಗದ್ದೆ ತೋಟ ಎಲ್ಲ ನೋಡಕ್ಕೆ ಆ ಟೈಮಲ್ಲಿ ತುಂಬ ಚೆನ್ನಾಗಿರತ್ತೆ ಮತ್ತೆ ನಮ್ಮೂರ ಹತ್ರ ಒಂದು ಪಕ್ಷಿಧಾಮ ಇದೆ ಗುಡವಿ ಪಕ್ಷಿಧಾಮ ಅಂತ ಆ ಪಕ್ಷಿಧಾಮಕ್ಕೆ ಎಲ್ಲ ಕಡೆಯಿಂದ ಬೇರೆ ಬೇರೆ ದೇಶದಿಂದ ಎಲ್ಲ ಪಕ್ಷಿಗಳು ವಲಸೆ ಬರ್ತವೆ ವಲಸೆ ಬಂದು ಈ ಸೆಪ್ಟೆಂಬರ್ ಎಂಡ್ ಕೊನೆಯಲ್ಲಿ ಅಕ್ಟೋಬರಲ್ಲಿ ಬರ್ತವೆ ಅವು ಪರಿವಾರ ಸಮೇತ ಬರ್ತವೆ ಮೊಟ್ಟೆ ಇಟ್ಟು ಪಕ್ಷಿ ಅದಕ್ಕೆ ಪಕ್ಷಿ ಮಾಡಿಕೊಂಡು ಮರಿ ಮಾಡಿಕೊಂಡು ಇಲ್ಲಿಂದ ಬೇಸಿಗೆ ಸ್ ಬೇಸಿಗೆ ಅನ್ನೋಷ್ಟ್ರಲ್ಲಿ ಇಲ್ಲಿಂದ ಹೋಗ್ತವೆ ಆ ಟೈಮಲ್ಲಿ ಅದನ್ನ ನೋಡಕ್ಕೆ ತುಂಬ ಚೆನ್ನಾಗಿರತ್ತೆ ಬೇರೆ ಬೇರೆ ಕಲ್ಲರ್ ಬೇರೆ ಬೇರೆ ವಿಧ್ ವಿಧದ ಪಕ್ಷಿಗಳು ಕೂಗೋದು ಆ ಫುಲ್ಲೊಂದು ನದಿ ಇದೆ ನದಿ ಮಧ್ಯದಲ್ಲೆಲ್ಲ ಗಿಡಗಳಿದ್ದಾವ ಆ ಗಿಡಗಳಲ್ಲೆಲ್ಲ ಕುತ್ಕೊಂಡಿರೋ ಹೂ ಥರ ಕಾಣ್ಸತ್ತೆ ಅಷ್ಟು ಪಕ್ಷಿಗಳು ಕೂತ್ಕೊಂಡಿದ್ದೆಲ್ಲ ನೋಡಿದರೆ ಅದರ ಕೂಗು ಅದೇನು ಕೂಗತ್ತಲ್ಲ ಅದರ ಇಂಪನ್ನು ಕೇಳೋಕ್ಕೇ ಚೆನ್ನಾಗಿರತ್ತೆ ಫೋಟೋ ಎಲ್ಲ ತಕ್ಕೊಂಡ್ರೆ ಸಕ್ಕತ್ತಾಗಿ ಬರತ್ತೆ ಅದರಲ್ಲಿ ಆಮೇಲೆ ಅಲ್ಲಿ ಫೋಟೋಶೂಟ್ ಮಾಡ್ಕೊಳ್ಳಕ್ಕೂ ಚೆನ್ನಾಗಿದೆ ಮತ್ತೆ ಬೇರೆ ತುಂಬ ವಿಧವಾದ ಪಕ್ಷಿಗಳನ್ನು ನೋಡ್ಬೋದು ತುಂಬ ಬೇರೆ ಬೇರೆ ದೇಶದಿಂದ ಎಲ್ಲ ವಲಸೆ ಬಂದಿರತ್ತೆ ಇಲ್ಲಿಗೆ ಎಲ್ಲ ಬಣ್ಣದ್ದು ಎಲ್ಲ ಗಾತ್ರದ್ದು ಪಕ್ಷಿಗಳು ನಾವು ನೋಡ್ತೀವಿ ಚಿಕ್ಕ ಪುಟ್ಟ ಪಕ್ಷಿಗಳಿಂದ ದೊಡ್ಡ ಪಕ್ಷಿಗಳ ತನಕಾನು ನಮಗೆ ಅಲ್ಲಿ ಕಾಣಕ್ಕೆ ಸಿಗತ್ತೆ ಆ ಸೀಸನಲ್ಲಿ ಪ್ರವಾಸಿಗರು ತುಂಬ ಬರ್ತಾರೆ ನಮ್ಮ ಊರ ಕಡೆಗೆ ಅವ್ರಿನ ನಮ್ಮನೆಗೆಲ್ಲ ನಮ್ಮ ಗೆಸ್ಟೆಲ್ಲ ಏನು ಬಂದಿರ್ತಾರೆ ಅವರಿಗೆಲ್ಲ ಅಲ್ಲಿ ಕರ್ಕೊಂಡು ಹೋಗಿ ತೋರಿಸಿ ಇದೆಲ್ಲ ತುಂಬ ಚೆನ್ನಾಗಿರತ್ತೆ ಹಾಗಾಗಿ ನನಗೆ ಚಳಿಗಾಲ ಅಂದರೆ ತುಂಬ ಇಷ್ಟ ಮತ್ತೆ ಚಳಿಗಾಲದಲ್ಲಿ ಸಂಜೆ ಆಗ್ತಿದ್ದಂಗೆ ಫುಲ್ ಚಳಿ ಚಳಿ ಬೀಳ್ತಾ ಇರತ್ತೆ ತಂಪಿರತ್ತೆ ವಾತಾವರಣ ಮಲ್ಕೊಂಡ್ರೆ ಒಳ್ಳೆ ನಿದ್ದೆನೂ ಬರುತ್ತೆ ಮತ್ತೆ ಚಳಿಗಾಲದಲ್ಲಿ ಒಂದು ಒಂದೊಂದು ಥರ ತಿಂಡಿಗಳನ್ನು ನಮ್ಮ ಕಡೆ ಮಾಡಕ್ಕೆ ಶುರು ಮಾಡ್ತಾರೆ ಅಂದರೆ ಈ ಸೌತೆ ಬೀಜ ಫೇಣಿ ಆಮೇಲೆ ಅವೆಲ್ಲ ಏನೆಂದರೆ ಚಳಿಗಾಲದಲ್ಲೇ ಮಾಡಿ ಅದನ್ನೆಲ್ಲ ಒಣಗಿಸಿ ಹಾಗೇ ವರ್ಷ ಇಡೀ ಉಪಯೋಗಿಸ್ತಾರೆ ಉಪ್ಪಿಟ್ಟು ಮಾಡಕ್ಕೆ ಪಾಯಸ ಮಾಡಕ್ಕೆ ಅದೇ ಪಲ್ಡಿ ಈ ಥರ ಎಲ್ಲ ಮಾಡಕ್ಕೆ ಶಾವಿಗೆ ಹೊಸಿಯೋದು ಅದೆಲ್ಲ ಶುರು ಮಾಡ್ತಾರೆ ಅದೆಲ್ಲ ನಾವು ಮಾಡಿಕೊಂಡರೆ ಈ ಚಳಿಗಾಲದಲ್ಲೇ ಮಾಡಬೇಕು ಬೇಸಿಗೆಯಲ್ಲಿ ಮಾಡಿದರೆ ಅದೆಲ್ಲ ಒಡೆದು ಹೋಗತ್ತೆ ಆವಾಗ ಮಾಡಕ್ಕೆ ಬರಲ್ಲ ಚಳಿಗಾಲದಲ್ಲಿ ನೀವು ಅದನ್ನು ಒಣಗ್ಸಕ್ಕೆ ಮಾಡಕ್ಕೆ ಬರಲ್ಲ ಹಾಗಾಗಿ ಒಳ್ಳೆ ನಮ್ಮ ಮಲೆನಾಡ ಕಡೆ ಹೊಸ ಹೊಸ ತಿಂಡಿಗಳು ಅಂದರೆ ಅದು ಸ್ಪೆಷಲ್ ತಿಂಡಿಗಳು ಅಂತಾನೇ ಹೇಳ್ಬೋದು ಅದಕ್ಕೆ ಬೇಕಾಗಿದ್ದು ವರ್ಷ ಇಡೀ ಮಾಡಿಕೊಂಡು ತಿನ್ನಕ್ಕೆ ಬೇಕಾಗಿದ್ದನ್ನೆಲ್ಲ ಈ ಚಳಿಗಾಲದಲ್ಲಿ ಮಾಡಿ ಇಡ್ತಾರೆ ಅದಕ್ಕೂ ಕೂಡ ನನಗೆ ಚಳಿಗಾಲ ಅಂದರೆ ತುಂಬಾನೆ ಇಷ್ಟ